ಹಲೋ ಹಲೋ ಹಾಂ ಶಿವರಾಜ್ ಅವರೆ ಹೇಳಿ ಡ್ರೈ ಕ್ಲೀನಿಂಗಾ ತಗೋಬನ್ನಿ ಮಾಡ್ಕೊಡಣ ಅಂತೆ ಎಷ್ಟು ಜೊತೆ ಇದೆ ಹೌದಾ ಹೌದು ಸರ್ ಹೌದು ಹೌದೌದು ನೀಟಾಗಿ ಡ್ರೈ ಕ್ಲೀನ್ ಮಾಡಿ ನೀಟಾಗಿ ಕೊಡ್ತೀವಿ ಯಾವ ಊರು ಸರ್ ನಿಮ್ಮದು ಚಿತ್ರದುರ್ಗನ

ಹೌದೌದು ಚೆನ್ನಾಗಿ ಕ್ಲೀನ್ ಮಾಡ್ತಿವಿ ಸರ್ ಅದು ಹ್ಞೂ ಹೌದು ಸರ್ ಎಲ್ಲ ಥರ ಬಟ್ಟೇನು ಮಾಡ್ತೀವಿ ಕಲರ್ ಕಲರ್ ಆಗಲಿ ಡಿಸೈನ್ ಆಗಲಿ ಇಲ್ಲ ಇಲ್ಲ ಇಲ್ಲ ಏನು ಆಗ್ದಿದಂಗೆ ಮಾಡ್ಕೊಡ್ತಿವಿ ಸರ್ ತಗೋಬನ್ನಿ ನಿಮ್ಮದು ಗಂಡು ಮಕ್ಳದ್ದು ಅಂಡ್ರೆಡ್ ರುಪೀಸು ಅವ್ರ್ದು ಒನ್ ಫಿಫ್ಟಿ ರುಪೀಸ್ ಅದು ಡ್ರೈ ಕ್ವಾಲಿಟಿ ಮೇಲೆ ಇರುತ್ತೆ ಸರ್ ಅದು

ತಗೋಬನ್ನಿ ಸರ್ ಮಾಡಿಕೊಡೋಣಂತೆ ಅದ್ರಾಗೆ ಏನು ಐತೆ

ನಾವು ಮಾರ್ನಿಂಗ್ ಸೆವೆನ್ ತರ್ಟಿಯಿಂದ ಲೆವೆನ್ ತರ್ಟಿವರ್ಗು ಫ್ರೀ ಇರ್ತೀವಿ ಸರ್ ಬನ್ನಿ ಬೆಳಿಗ್ಗೆ ಬೆಳಗಿನ ಜಾವ ಸರ್ ಹೌದು ಸರ್

ಹೌದು ಸರ್ ಹೌದು ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀವಿ ಭಾಳ ಜನ ಬಂದು ಇಲ್ಲೆ ಮಾಡಸ್ಕೊಂಡು ಹೋಗ್ತಾರೆ ಎಲ್ಲ ಡ್ರೈ ಕ್ಲೀನಿಂಗು ಮತ್ತೆಲ್ಲ ವಾಷಿಂಗೆಲ್ಲ ಹೌದು ಸರ್ ಹೌದು ಬನ್ನಿ ಮಾಡ್ಕೊಡೋಣಂತೆ ಓಕೆ ಓಕೆ ಸರ್ ಆಯಿತು